ಹೇಳಬೇಕು ಅಂದರೆ ನಮ್ಮ ಚಿತ್ರದುರ್ಗ ಇನ್ನೂ ಅಭಿವೃದ್ಧಿ ತುಂಬಾ ಆಗಬೇಕು ಇನ್ನೂ ಏನು ನಮ್ಮ ಚಿತ್ರದುರ್ಗ ಒಂದು ಡಿಸ್ಟಿಕ್ ಆಗಿದೆ ಬಟ್ ಇನ್ನೂ ಏನೂ ಅಭಿವೃದ್ಧಿ ಹೊಂದಿಲ್ಲ ಅಷ್ಟು ರೋಡಾಗಿರ್ಬೋದು ಏನು ಮುಖ್ಯ ರಸ್ತೆಗಳು ಮಾತ್ರ ಮಾಡಿದ್ದಾರೆ ಆದ್ರು ಅದನ್ನು ಕೂಡ ಇನ್ನೂ ನೀಟಾಗಿ ಮಾಡಿಲ್ಲ ಇನ್ನು ಒಳ ಊರ ಒಳ್ಗಡೆ ಅಂತ ಬಂದ್ವಿ ಅಂತಂದರೆ ತುಂಬಾ ಚಿತ್ರದುರ್ಗ ತುಂಬಾ ಇನ್ನೂ ಅಭಿವೃದ್ಧಿ ಹೊಂದಲೇಬೇಕು ಮತ್ತು ಚಿತ್ರದುರ್ಗದಲ್ಲಿ ಉದ್ಯೋಗದ ಕೊರತೆ ತುಂಬಾ ಇದೆ ಓದಿರೋರಾಗಿರ್ಬೋದು ಇವಾಗ ಬಿ ಕಾಂ ಮಾಡಿರ್ಬೋದು ಎನಿ ಡಿಗ್ರಿ ಮಾಡಿರೋ ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲ ವಿದ್ ಮನೇಲ್ಲೂ ಕೂಡ ಯಾವುದೇ ಉದ್ಯೋಗ ಇಲ್ಲದಲೇ ಕೂತಿರೋ ಹೆಣ್ಣುಮಕ್ಕಳಾಗಿರ್ಬೋದು ಇಲ್ಲ ಗಂಡುಮಕ್ಕಳಾಗಿರ್ಬೋದು ಉದ್ಯೋಗ ಅವಕಾಶ ತುಂಬಾ ಕಡಿಮೆ ಯಾಕಂದರೆ ಯಾವುದೇ ಆದಂಥ ಕಂಪ್ನಿಗಳಾಗಲಿ ಉದ್ಯೋಗಕ್ಕೆ ದಾರಿ ಮಾಡಿಕೊಡೋವಂಥ ರೀತಿ ಯಾವುದೂ ಕೂಡ ಇಲ್ಲ ನಮ್ಮ ಚಿತ್ರದುರ್ಗದಲ್ಲಿ ಉದ್ ನಮ್ಮ ಚಿತ್ರದುರ್ಗ ಮತ್ತು ಪರಿಸರದಲ್ಲೂ ಕೂಡ ಈಗ ತುಂಬಾ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂತ ಅನಿಸುತ್ತೆ ಯಾಕಂದರೆ ತುಂಬಾ ಮರ ಗಿಡಗಳನ್ನೆಲ್ಲ ಕಡ್ದು ಕಡಿದು ತುಂಬಾ ರೋಡನ್ನ ಎಕ್ಸ್ಟೆಂಡ್ ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಬಟ್ ಚಿತ್ರದುರ್ಗ ತುಂಬಾ ಅಭಿವೃದ್ಧಿ ಹೊಂದ್ ಹೊಂದತಾ ಇದೆ ಇನ್ನೂ ಹೊಂದಬೇಕು ಅಭಿವೃದ್ಧಿ ಆಗಬೇಕು ಇನ್ನೂ